ನಂಬಳಿ ಈಗ ನಾವು ವಿಜ್ಞಾನ ಪಾಠ ಮಾಡತ್ರ ಶಾಲೆಗ ಮಕ್ಳಿಗೆ ನಾವು ಪಾಠ ಮಾಡ್ತಾಯಿರ್ತೇವ್ರಿ ಮಾಡ್ತಾಯಿರ್ತೇವೆ ಆ ಪಾಠ ಮಾಡಬೇಕಾಯ್ತು ಅಂದ್ರೆ ವಿಜ್ಞಾನ ಪಾಠದಾಗ ಭಾಳ ಒಂದು ಪ್ರಯೋಗಗಳು ಬರ್ತವ್ರಿ ಆ ಪ್ರಯೋಗಗಳು ಮಾಡಬೇಕಾಯ್ತು ಅಂತಂದ್ರೆ ನಮ್ಮ ಮಕ್ಳಿಗೆ ನಾವು ಯಾವ್ದಾರ ಒಂದು ಕೆಲಸ ಕೊಡ್ಬೇಕಾಗ್ತದ ಒಂದು ಪ್ರೊಜೆಕ್ಟ್ ಕೊಡ್ಬೇಕಾಯ್ತದ ಆ ಪ್ರೊಜೆಕ್ಟ್ ಹ್ಯಾಂಗ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಒಂದು ನಾಲ್ಕು ಗುಂಪು ಮಾಡ್ಬೇಕು ಮಕ್ಳಿಗೆ ಆ ನಾಲ್ಕು ಗುಂಪು ಮಾಡಿ ಮಕ್ಳಿಗೆ ಆ ಗುಂಪಿಗೆ ಒಂದೊಂದು ಜವಬ್ದಾರಿ ಕೊಟ್ಟು ಆ ಮಕ್ಳಿಗೆ ಸಲೀಸಾಗಿ ತಿಳಿಬೇಕ್ರಿ ಆ ತಿಳಿಯೋಂಗೆ ಆ ಮಕ್ಕಳು ಆ ಗುಂಪಲ್ಲಿ ಆ ವಿಷಯದ ಬಗ್ಗೆ ಅವರು ಮಾತಾಡಬೇಕ್ರಿ ಚರ್ಚೆ ಮಾಡಬೇಕ್ರಿ ಚರ್ಚೆ ಮಾಡಿದ್ಮೇಲೆ ಆ ಗುಂಪಿನವರು ಆ ವಿಜ್ಞಾನ ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವ್ಯಾವು ಅಂತ ಪಟ್ಟಿ ಮಾಡ್ಕೊಂಡು ಅದ್ರ ನಮೂನೆ ತಯಾರು ಮಾಡಿ ಅದು ಗುಂಪಲ್ಲಿ ಆ ನಾಲ್ಕು ಗುಂಪಿನವ್ರು ಏನು ಮಾಡಬೇಕು ಅಂದ್ರೆ ಅಲ್ಲಿ ಶಿಕ್ಷಕ್ರಿಗೆ ಹೇಳಬೇಕಪ್ಪ ಹ್ಯಾಂಗ ಹೇಳಬೇಕು ಈಗ ಒಂದು ನಾಲ್ಕು ಗುಂಪು ಮಾಡ್ಯಾರ ಅಂದ್ರೆ ಆ ಆಯಾ ಗುಂಪಿಗೆ ಯಾವುದು ಕೆಲಸ ಕೊಟ್ರೆ ಅದನ್ನು ಹ್ಯಾಂಗೆ ಮಾಡ್ಯಾರ ಅಂಬುದನ್ನ ಅವರು ಒಬ್ಬೊಬ್ರು ಬಂದು ಆ ಪ್ರೊಜೆಕ್ಟ್ದು ವಿಷ್ಯದಾಗ ಮಾತಾಡ್ಬೇಕು ಆ ಪ್ರೊಜೆಕ್ಟ್ ವಿಷಯ ಮಾತಾಡಾದ್ಮೇಲೆ ಈಗ ನಾಲ್ಕು ಜನ ನಾಲ್ಕು ಗುಂಪುಗಳು ಸೇರಿ ಈಗ ಒಟ್ಟು ಮಾಡ್ಬೇಕು ಒಟ್ಟು ಹ್ಯಾಂಗ ಮಾಡಬೇಕು ಅಂದಾಗ ಈಗ ಉದಾಹರಣೆಗಾಗಿ ಒಂದು ಗಾಳಿಗೆ ಒತ್ತಡ ಅದಪ್ಪ ನೀರಿಗೆ ಶಕ್ತಿ ಅದ ಗಾಳಿಗೆ ಕೂಡ ಶಕ್ತಿ ಅದ ಅನ್ನೋತನ ಆ ಮಕ್ಳು ಏನ್ಮಾಡಬೇಕು ಅಂದ್ರೆ ಇನ್ನೊಬ್ಬರು ಮುಂದೆ ಅಂದ್ರೆ ಬೇರೆಯವ್ರ ಮುಂದೆ ತಾವು ಮಾಡಿದ್ದ ಈ ಒಂದು ಪ್ರೊಜೆಕ್ಟು ಅವ್ರ ಮುಂದೆ ವಿವರ್ಸ್ಬೇಕು ವಿವರಿಸ್ದಾಗ ಬೇರೆಯವ್ರಿಗೂ ಗೊತ್ತಾಯ್ತದ ಹಾಂ ಇದು ಹೀಗೆ ಮಾಡ್ಬೇಕಲ್ಲ ಹಾಂ ಈಗ ಗಾಳಿಗೆ ಒತ್ತಡ ಅದ ಅದು ಮೇಲ್ಮೈ ಒತ್ತಡದನಾ ಅಥವಾ ಕೆಳಮುಖವಾಗಿ ಒತ್ತಡದನಾ ಅದನ್ನ ತಿಳ್ಕೋಬೇಕು ಆ ಮಕ್ಕಳು ಆ ರೀತಿ ಈ ಪ್ರೊಜೆಕ್ಟಲ್ಲಿ ಆ ಮಕ್ಕಳು ವಿವರಿಸ್ಬೇಕು ಅದು ವಿವರ್ಸಿದ ಮೇಲೆ ಶಿಕ್ಷಕರು ಅವ್ರಿಗೆ ಸಹಾಯ ಮಾಡ್ಬೇಕು ಏಕೆಂದ್ರೆ ಕೆಲವು ಸರ್ತಿ ಸಣ್ಮಕ್ಳಿಗೆ ಅದು ಅರ್ಥ ಆಗಲ್ಲ ಆದ್ರೆ ಅರ್ಥ ಆದವ್ರು ಮಾಡ್ತಾರೆ ಅರ್ಥ ಆಗಲ್ಲೋರ್ದು ಸ್ವಲ್ಪ ತಿಳಿಸಿ ಹೇಳ್ಬೇಕಾಯ್ತದ ಹಾಗಾಗಿ ಇಲ್ಲಿ ಮಕ್ಕಳು ಜೊತೆಗೆ ಶಿಕ್ಷಕರಿರ್ಬೇಕು ಶಿಕ್ಷಕರ ಸಹಾಯ ಪಡಿಬೇಕು ಯಾವ ಪ್ರೊಜೆಕ್ಟ್ ಅದ ಅದನ್ನು ಸುಸೂತ್ರವಾಗಿ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಸಾಮಗ್ರಿಗಳನ್ನು ತರಬೇಕು ತಂದು ಅದನ್ನ ಹ್ಯಾಗೆ ಮಾಡಬೇಕು ಅನ್ನೋದನ್ನು ಶಿಕ್ಷಕರ ಒಂದು ಸಹಾಯ ಪಡ್ಕೊಂಡು ಆ ಮಕ್ಕಳು ಈ ಪ್ರೊಜೆಕ್ಟನ್ನು ಮಾಡಬೇಕು